ನಮ್ಮ ತೋಟದಲ್ಲಿ ಹಣ್ಣು ಚುಕ್ಕು ಅದು ಮತ್ತು ಮಾವಿನ ಹಣ್ಣು ಎಲ್ಲ ಆಗ್ತಾ ಉಂಟು ಅದು ನಾವು ಪೇಟೆಗೆ ಕೊಂಡೋಗಿ ಮಾರ್ತೇವೆ ಹೂವೆಂದ್ರೆ ಮಲ್ಲಿಗೆ ಮಲ್ಲಿಗೆ ಸೆಕೆ ಸೆಕೆಗಾಲದಲ್ಲಿ ಮಲ್ಲಿಗೆ ಆಗ್ತದೆ ಅದಕ್ಕೆ ಗೊಬ್ಬರ ಮತ್ತೇ ಸ್ಪ್ರೇ ಹೊರಗಿನಿಂದ ತಂದು ಪೇಟೆಯಿಂದ ತಂದು ಹಾಕ್ತೇವೆ ಹಾಕ್ತೇವೆ ಮತ್ತು ಅದು ಅದು ತುಂಬ ಬೆಲೆ ಬಾಳುವ ವಸ್ತು ಅದೆಲ್ಲ ಮಾಡ್ತೇವೆ ತೋಟದಲ್ಲಿ ಹೂ ಅಂದರೆ ಯಾವುದು ಯಾವುದೆಂದ್ರೆ ಮಲ್ಲಿಗೆ ಅದನ್ನು ಕೂಡ ನಾವು ಪೇಟೆಗೆ ಹೋಗಿ ಮಾರಿ ಅದರ ಅದು ಕೂಡಾ ಮಾಡ್ತೇವೆ ತೋಟದ ಮಾಡಿ ನಾವು ಮತ್ತೆ ಬದಿ ತರಕಾರಿ ತರಕಾರಿ ಬರಿಯ ಬದಿಯ ಮನೆಯವರಿಗೂ ನಾವು ಮಾಡಿದ್ದು ಟೊಮೆಟೋ ಮತ್ತು ಬೆಂಡೆ ಮತ್ತು ಮೆಣಸಿನ ಕಾಯಿ ಗೆಣಸು ಆಗುವ ಟೈಮಿಗೆ ಗೆಣಸು ಮಾಡುತ್ತೇವೆ ಅದನ್ನು ಕೂಡ ಪೇಟೆಗೆ ಮಾರ್ತೇವೆ ಬದಿಯವರಿಗೂ ಕೊಡ್ತೇವೆ ಅದು ಕೂಡ ಪೇಟೆಗೆ ಹೋಗಿ ಮಾರಿ ಗೆಣಸನ್ನು ನಾವು ಮಾರಿ ಬರ್ತೇವೆ ಹೂಗಳಲ್ಲಿ ಗುಲಾಬಿ ಹೂ ದಾಸವಾಳ ಹೂ ಅದೆಲ್ಲ ದೇವರಿಗೆ ನಾವು ಮನೆಯಲ್ಲಿ ಇದು ಮಾಡ್ತೇವೆ ಮತ್ತು ಇದು ಹಣ್ಣು ಹಣ್ಣು ಇದೂ ಸೀತಾಫಲ ಮತ್ತು ಸೀತಾಫಲ ಮಾವಿನ ಹಣ್ಣು ಅದು ಕೂಡ ಆಗುವ ಟೈಮಲ್ಲಿ ಆದರೆ ಅದನ್ನು ಮಾರಿ ಪೇಟೆಗೆ ಮಾರಿ ಬರ್ತೇವೆ ಮತ್ತು ಇದೂ ಬಾಳೆಹಣ್ಣು ಬಾಳೆ ಹಣ್ಣು ಬಾಳೆ ಗಿಡ ಅದೆಲ್ಲ ನಾವು ಮನೆಗೆ ಬಾಳೆ ಹಣ್ಣು ಮನೆಗೆ ನಾವು ತೆಗಿತೇವೆ ನಾವು ಮನೆಯಲ್ಲೇ ಯೂಸ್ ಮಾಡ್ತೇವೆ ಪಪ್ಪಾಯಿ ಮತ್ತು ಪಪ್ಪಾಯಿ ಮತ್ತು

ಹಣ್ಣು ಅಂದರೆ ಹೂವಿನ ಗಿಡ ದಾಸವಾಳ ಹೂವು ಗುಲಾಬಿ ಗಿಡ ಅದೆಲ್ಲ ನೆಟ್ಟು ನಾವು ದೇವರಿಗೆ ನೆಟ್ಟದ್ದು ದೇವರಿಗೆ ನಾವು ತೆಗಿತೇವೆ ಮತ್ತು ಮಲ್ಲಿಗೆ ಹೂವು ಜಾಜಿ ಹೂ ಮಲ್ಲಿಗೆ ಅದನ್ನೆಲ್ಲ ಪೇಟೆಗೆ ಕೊಡ್ತೇವೆ ಅಯ್ಯೋ ನನ ಬರ್ಪುಜಮ್ಮ